ನಾನು ಮೊದಲಿಗೆ ಪ್ರವಾಸವನ್ನು ಕೈಗೊಂಡರೆ ಜಗತ್ತಿನಲ್ಲೇ ನಾನು ನನಗೆ ಇಷ್ಟವಾದ ದೇಶವಂದ ಮತ್ತು ಭಾಗವೆಂದರೆ ನಮ್ಮ ಭಾರತ ಏಕೆಂದರೆ ನಮ್ಮ ಭಾರತದವನ್ನ ಬಿಟ್ಟು ನಾವು ಬೇರೆ ದೇಶಗಳನ್ನ ನೋಡುವುದರಲ್ಲಿ ಉಪಯೋಗ ಇಲ್ಲ ಏಕೆಂದರೆ ಪಶ್ಟು ನಮ್ಮ ದೇಶದಲ್ಲಿ ಯಾವಾವ ರೀತಿಯ ಒಂದು ಸಾಂಸ್ಕೃತಿಕ ಕಲೆಗಳಿವೆ ಮತ್ತು ಯಾವ ರೀತಿಯ ಒಂದು ಪ್ರವಾಸಿ ಸ್ಥಾನಗಳಿವೆ ಯಾವ ರೀತಿಯ ಅದ್ಭುತಗಳಿವೆ ಎಂಬುದನ್ನು ನಾವು ಮೊದಲಿಗೆ ನಮ್ಮ ದೇಶದಲ್ಲಿಯೇ ತಿಳಿದುಕೊಂಡು ನಮ್ಮ ದೇಶವನ್ನು ಇಷ್ಟಪಟ್ಟು ನಂತರ ನಮಗೆ ಬೇಕಾದರೆ ನ ಬೇರೆ ದೇಶಗಳಿರುವ ಸಾಂಸ್ಕೃತಿಕಗಳಿಗೆ ಸಾಂಸ್ಕೃತಿಕ ವೈಶಿಷ್ಟ್ಯಗಳೇನು ಆ ರೀತಿಯ ಒಂದು ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಲು ನಾವು ಬೇರೆ ದೇಶಗಳಿಗೆ ಹೋಗಬೋದು ಹಾಂ ಮೊದಲಿಗೆ ನಾವು ನಮ್ಮ ಜಗತ್ತಿನಲ್ಲೇ ನನಗೆ ಅನಸಿದ ಮಟ್ಟಿಗೆ ನಮ್ಮ ಭಾರತ ದೇಶವು ಹೆಚ್ಚು ಮುಂದುವರಿಯುತ್ತಿರುವ ದೇಶವಾಗಿದೆ ಏಕೆಂದರೆ ಭಾರತದಲ್ಲಿ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ಆಗಲಿ ಮತ್ತು ಭಾರತದಲ್ಲಿ ನಡೆಯುವ ಒಂದು ತಂತ್ರಜ್ಞಾನದ ಬೆಳವಣಿಗೆ ಮತ್ತು ವೈಜ್ಞಾನಿಕ ಬೆಳವಣಿಗೆಗಳು ಈ ರೀತಿಯೆಲ್ಲ ನೋಡಿದರೆ ನಮ್ಮ ಭಾರತವು ಜಗತ್ತಿನಲ್ಲೇ ಹೆಚ್ಚು ಶ್ರೇಷ್ಟವಾದ ಒಂದು ಭಾಗವೆಂದು ಹೇಳಬಹುದು ನಾನು ಭಾರತದಲ್ಲಿ ಇರುವ ಬೇರೆ ಬೇರೆ ರಾಜ್ಯಗಳಿಗೆ ತೆರಳಿ ಅಲ್ಲಿಯ ಒಂದು ವೈಶಿಷ್ಟ್ಯಗಳನ್ನ ತಿಳಿದುಕೊಂಡು ಅಲ್ಲಿಯ ಸಹ ಸಾಮಾಜಿಕ ಒಂದು ಕ ಯಾವ ರೀತಿಯ ಸಾಮಾಜಿಕ ವೈಶಿಷ್ಟ್ಯಗಳಿವೆ ಅದರುಗಳ ಬಗ್ಗೆ ತಿಳಿದುಕೊಳ್ಳುದು ಒಂದು ನನ್ನ ಆಸೆಯಾಗಿದೆ ನಾನು ಮೊದಲಿಗೆ ಭಾರತದಲ್ಲಿಯೇ ಎಲ್ಲ ಇರುವ ದೇಶಗಳನ್ನು ತಿರುಗಾಡಿ ಎಲ್ಲ ಪ್ರವಾಸಿ ಸ್ಥಾನಗಳಿಗೆ ಭೇಟಿ ನೀಡಿ ನಂತರದಲ್ಲಿ ನಾನು ಬೇರೆ ದೇಶಗಳಿಗೆ ಪ್ರವಾಸವನ್ನು ಮಾಡಲು ಇಚ್ಛಿಸುತ್ತೇನೆ ಈ ರೀತಿ ನನ್ನ ಒಂದು ಅಬಿಪ್ರಾಯವನ್ನು ಹೀಗೆ ಹೇಳಬಹುದು